ಯೋಗ ಧ್ಯಾನ ಇದೆಲ್ಲ ವ್ಯಾಯಾಮನೂ ಹೌದು ಅದರ ಜೊತೆಗೆ ಈ ಧ್ಯಾನ ಯೋಗ ಆಗಿರ್ಬೋದು ಪ್ರಾಣಾಯಾಮ ಇದನ್ನ ಮಾಡೋದರಿಂದ ನಮ್ಮ ದೇಹ ಮತ್ತು ಏನು ಮಾನಸಿಕ ಆರೋಗ್ಯವನ್ನು ನಾವು ಸಮೃದ್ಧಿಗೊಳಿಸ್ಕೊಬೋದು ವೃದ್ಧಿಗೊಳಿಸ್ಕೊಬೋದು ಕೋಪ ಏಕಾಗ್ರತೆ ಏಕಾಗ್ರತೆ ಕೊರತೆ ಇದ್ದಾಗ ಒತ್ತಡ ಆಗಿರ್ಬೊದು ಈ ರೀತಿ ಆದಂತಹ ಒಂದು ಮಾನಸಿಕ ಸಮಸ್ಯೆಗಳಿಗೆ ದಿನನಿತ್ಯ ನಾವು ಯೋಗ ಮಾಡೋದರ ಮೂಲಕ ನಾವು ಇದನ್ನ ಈ ಸಮಸ್ಯೆಯಿಂದ ನಾವು ದೂರ ಆಗ್ಬೋದು ಅಥವಾ ಇದಕ್ಕೆ ಪರಿಹಾರನ ನಾವು ಕಂಡುಕೊಳ್ಬೋದು ವಿದ್ಯಾರ್ಥಿಗಳ ಜೀವನದ ಜೀವನದಲ್ಲೂ ಕೂಡ ಇದು ತುಂಬ ಒಳ್ಳೆದನ್ನು ಮಾಡುತ್ತೆ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿದರೆ ಅವರು ಏಕಾಗ್ರತೆಯನ್ನು ಓದೋದರಲ್ಲಿ ಏಕಾಗ್ರತೆಯನ್ನು ಅಳವಡ್ಸ್ಕೊಬೋದು ದೇಹ ಆಗಿರ್ಬೋದು ಅಥವಾ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಇಟ್ಕೊಬೋದು ನಮ್ಮ ಆರೋಗ್ಯ ಕೂಡ ಆರೋಗ್ಯವನ್ನು ಕೂಡ ಕಾಪಾಡ್ಕೊಬೋದು